ಹಾಂ ಸರ್ ಮೊಬೈಲ್ ಶಾಪಿನೌರು ಅಲ್ಲಾ ಆಂ ನನ್ಗೆ ಒಂದು ಹೊಸ ಮೊಬೈಲ್ ಬೇಕಿತ್ತು ಸರ ಎಷ್ಟು ರೇಂಜಿದ್ದು ಎಲ್ಲ ಉಂಟು ಯಾವೆಲ್ಲ ಮಾಡೆಲಿದ್ದೆಲ್ಲ ಉಂಟು ಸರ

ನನಗೆ ಒಂದು ಟ್ವೆಂಟಿ ತೌಸಂಡು ಮೊಬೈಲು ಯಾವುದು ಬರ್ತದೆ ಸರ ಹೌದಾ ಹ್ಞೂ ಹೌದಾ ಇದು ಕ್ಯಾಮ್ರಾ ಎಲ್ಲ ಒಳ್ಳೆ ಬರ್ತದಾ ಹೌದಾ

ಹ್ಞೂ ಸರ್ ನನಗೆ ಸ್ವಲ್ಪ ಜಿ ಬಿದು ಹೇಳ್ಬೌದಾ ಎಷ್ಟು ಜಿ ಬಿದು ಬರ್ತದೆ ಅಂತ

ಹಾಂ ಹೌದಾ ಅಂದರೆ ಇದು ಕಂತು ವೈಸ್ ಉಂಟಲ್ಲಾ ಸರ್ ಈ ಎಮ್ ಐ ಇದೆಲ್ಲ ಈ ಎಮ್ ಐ ಕಟ್ಬೌದಲ್ಲ ಹೌದಾ ಎಷ್ಟು ಕಟ್ಲಿಕ್ಕೆ ತಿಂಗಳಿಗೆ ಹೌದಾ ಓಕೆ ಅಂದು ಹಾಂ ಹೇಳಿ ಸರ್ ಹೇಳಿ ಹಾಂ ಹೌದಾ ಹಾಂ ಮತ್ತು ಇದು ಅದ್ರಲ್ಲಿ ಎಂತೆಲ್ಲ ಇದು ಇದು ಉಂಟು ಹಾಂ ಇಯರ್ಫೋನೆಲ್ಲ ಉಂಟಾ ಮತ್ತು ಹಾಂ ಹಾಂ ಓಕೆ ಹ್ಞೂ ಹ್ಞೂ ಹೌದಾ ಓಕೆ ಓಕೆ ಸರ್ ಇದು ನಿಮ್ಮ ಶಾಪ್ ಎಲ್ಲಿ ಬರ್ತದೆ ಸರ

ಹೌದಾ ಓಕೆ ಓಕೆ ಸರ್ ಅದೇ ನಮಗೆ ಹೊಸ ಮೊಬೈಲ ಪರ್ಚೆಸ್ ಮಾಡ್ಲಿಕ್ಕೆ ಇತ್ತು ಹಾಗೆ ಬರ್ತೇವೆ ಆಯಿತಾ ಓಕೆ ಓಕೆ ಸರ